ನಮ್ಮ ಮಲೆನಾಡು ಎಂದರೆ ಇಲ್ಲಿ ಜನಪ್ರಿಯವಾಗಿರುವುದು ಹಲಸಿನ ಹಣ್ಣಿನ ಹಪ್ಪಳ ಹಲಸಿನ ಹಣ್ಣಿನ ತರಾವರಿ ತಿಂಡಿಗಳು ಚಿ ಹಲಸಿನ ಹಣ್ಣಿನ ಚಿಪ್ಸುಗಳು ಅವಲಕ್ಕಿ ಪುಳಿಯೋಗರೆ ಚಿತ್ರಾನ್ನ ಮೊಸರನ್ನ ತರಾವರಿ ತಿಂಡಿಗಳು ಇಲ್ಲಿ ಜನಪ್ರಿಯವಾಗಿದೆ ಅದರಲ್ಲಿ ಪ ಈ ನಾವು ಪಡ್ಡು ಸಹ ಇಲ್ಲಿ ಜನಪ್ರಿಯವಾಗಿದೆ ಈ ಪಡ್ಡನ್ನು ಈ ಜೋ ಕ ಕಬ್ಬಿನ ಹಾಲಿನಲ್ಲಿ ಹಾಲನ್ನು ಸೇರಿಸಿ ಅದಕ್ಕೆ ಜೋನಿ ಬೆಲ್ಲವನ್ನು ಸೇರಿಸಿ ಇದನ್ನು ತಯಾರಿಸಲಾಗುತ್ತದೆ ಅದಕ್ಕೆ ಜೋನಿ ಬೆಲ್ಲ ಅಕ್ಕಿ ಇವುಗಳನ್ನೆಲ್ಲಾ ರುಬ್ಬಿ ಅದಕ್ಕೆ ಹಾಕಿ ಈ ತಯಾ ಪದಾರ್ಥವನ್ನು ತಯಾರಿಸಲಾಗುತ್ತದೆ ಇದು ಮಳೆಗಾಲದಲ್ಲಿ ಅನೇಕ ರೀತಿಯ ತಿ ತಿನಿಸುಗಳಲ್ಲಿ ಈ ಬೋಂಡಾಗಳೂ ಸಹ ಇಲ್ಲಿ ಜನಪ್ರಿಯವಾಗಿದೆ ಅಷ್ಟೆ ಅಲ್ಲದೇ ಮಂಡಕ್ಕಿ ಮತ್ತು ಮಿರ್ಚಿ ಸಹ ಇಲ್ಲಿ ಜನಪ್ರಿಯವಾದ ತಿಂಡಿಯಾಗಿದೆ ಮತ್ತು ಅದರ ಜೊತೆಗೆ ಸೋಡಾವನ್ನೂ ಸಹ ಜೀರ್ಣಿಸಿಕೊಳ್ಳಲು ತೆಗೆದುಕೊಳ್ಳಲಾಗುತ್ತದೆ ಇದು ನಮ್ಮ ಪ್ರಸಿದ್ಧವಾದ ಒಂದು ಕೆಲವು ತಿಂಡಿಗಳು ಇವಾಗಿವೆ ಇದು ಅನೇಕ ತಲತಲಾಂತರ ವರ್ಷಗಳಿಂದಲೂ ಸಹ ಇಲ್ಲಿಯ ಜನರು ಅನೇಕ ಅಕ್ಕಿಯಿಂದ ತಯಾರಿಸಿದ ಬೆಲ್ಲದಿಂದ ತಯಾರಿಸಿದ ಅಡುಗೆಗಳನ್ನು ಸವಿಯುತ್ತಾರೆ ಇದು ನಮ್ಮ ಶ ಮಲೆನಾಡಿನಲ್ಲಿ ಬ ಬೆಲ್ಲ ಮತ್ತು ಜೋನಿ ಅದರಲ್ಲೂ ಸಹ ಜೋನಿ ಬೆಲ್ಲ ಜನಪ್ರಿಯವಾಗಿರುವುದು ಇದನ್ನು ಅನೇಕ ರೀತಿಯ ತಿಂಡಿಗಳಲ್ಲಿ ಈ ಜೋನಿ ಬೆಲ್ಲವನ್ನು ಉಪಯೋಗಿಸಿ ಅನೇಕ ತಿಂಡಿಗಳನ್ನು ತಯಾರಿಸಲಾಗುತ್ತದೆ ಇದನ್ನು ಸವಿದವರಿಗೆ ಇದರ ರುಚಿ ಬಲ್ಲವರು ಇಲ್ಲಿ ಕೆಲವು ತಿರುಗಾಡಲು ಜನರು ಬರುವವರು ಅವರು ಮಂಡಕ್ಕಿ ಮಿರ್ಚಿ ಸೋಡಾ ಇದುಗಳನ್ನು ಇವನ್ನು ಸೇವಿಸಿಕೊಂಡೇ ಹೋಗುತ್ತಾರೆ